ನಮ್ಮ ಮನೆಯಲ್ಲಿ ನ್ಯೂಸೆಲ್ಲ ನಮ್ಮ ತಾತ ಅಪ್ಪ ಅಮ್ಮ ಅವ್ರೆಲ್ಲ ನಾವು ನೋಡೋಲ್ಲ ನಾವೆಲ್ಲ ಮೊಬೈಲ್ ಹಿಡ್ಕಂತೀವಿ ಹುಡುಗರೆಲ್ಲ ನಮ್ಮ ಅಪ್ಪ ಅಮ್ಮ ಅವ್ರೆಲ್ಲ ಟಿ ವಿ ನೀಸೆಲ್ಲ ನೋಡು ನೋಡು ನೋಡು ಅಂತಾರೆ ನಾವು ನೋಡೋದೇ ಇಲ್ಲ ಟಿ ವಿ ನ್ಯೂಸೆಲ್ಲ ಬರೀ ಮೊಬೈಲ್ ಅಂತ ಹೇಳ್ತೀವಿ ಆ ಗೇಮು ಅದೂ ಇದೂ ಆಡ್ತನೇ ಇರ್ತೀವಿ ಪೇರೆಂಟ್ಸ್ ಹೇಳೋ ಮಾತೆಲ್ಲ ಕೇಳೋದೇ ಇಲ್ಲ ನಾವೆಲ್ಲ ಅದಕ್ಕೆ ಟಿ ವಿ ನ್ಯೂಸ್ ನಮ್ಮ ತಾತಾವ್ರೆಲ್ಲ ನೋಡ್ತನೇ ಇರ್ತಾರೆ ಅವರೆಲ್ಲ ಕನ್ನಡ ಕನ್ನಡ ಟಿ ವಿ ನೈನು ಪಬ್ಲಿಕ್ ಟಿ ವಿ ಟಿ ವಿ ನ್ಯೂಸು ಅವೆಲ್ಲ ನೋಡ್ತನೇ ಇರ್ತಾರೆ ಯಾವಾಗ ನೋಡಿರ್ ಟಿ ವಿ ನ್ಯೂಸಲ್ಲೆ ಏನಾದ್ರೂ ಸುದ್ದಿಯೆಲ್ಲ ಕೇಳಿಬರ್ತಾ ಏನೋ ಆಕ್ಸ್ಡೆಂಟ್ ಆಯಿತು ಎಲ್ಲ ನೋಡಿರಿ ಅಂತ ಹೇಳಿದ್ರೆ ಬರೀ ನೀವು ಮಮ್ ಗೇಮೆಲ್ಲ ಆಡ್ತೀರಾ ಅಂತೆಲ್ಲ ಬೈತಾರೆ ಒಂಥರ ಟಿ ವಿ ನ್ಯೂಸ್ ನೋಡಿದರೆ ಒಂಥರ ಅನುಕೂಲ ಇರುತ್ತೆ ಎಲ್ಲರೂ ಚೆನ್ನಾಗಿರ್ತಾರೆ ನೋಡ್ತಿದ್ದರೆ ಎಲ್ಲೋದರೆ ಹೆಂಗೆ ಇರಬೇಕು ಏನು ಏನು ಜಗಳ ಎಲ್ಲಾಯಿತು ಏನು ಅಂತೆಲ್ಲ ಗೊತ್ತಾಗ್ತನೇ ಇರುತ್ತೆ ಅದಕ್ಕೆ ನ್ಯೂಸ್ ಎಲ್ಲ ನ್ಯೂಸೆಲ್ಲ ನಮ್ಮನೇಲಿ ಜಾಸ್ತಿ ನೋಡ್ತಾರೆ ನಮ್ಮ ಪೇರೆಂಟ್ಸೆಲ್ಲ ಎಲ್ಲರೂ ನಮ್ಮ ಅಕ್ಕಾವರೆಲ್ಲ ನೋಡ್ತಾರೆ ನಾನು ನಮ್ಮನೇಲಿ ನಾವು ನಾವು ಹುಡುಗರೆಲ್ಲ ನೋಡೋದೇ ಇಲ್ಲ ಟಿ ವಿ ಎಲ್ಲ ನಾ ನೋಡ್ಬೇಕು ಅನ್ಕಂತೀವಿ ನಾವು ಒಂದೊಂದು ಟೈಮು ಆಗೋದಿಲ್ಲ ಓದದು ಜಾಸ್ತಿ ಇರುತ್ತಲ್ಲ ಅಂತ